ಮೇಡಮ್ ನಮಸ್ತೆ ನನಗ್ ಏನೂಂದ್ರೆ ಇದು ಓಮ್ ಲೋನ್ ಬೇಕಿತ್ತು ಹಾಂ ಅದೇ ಇಲ್ಲೇ ನಮ್ಮ ಒಂದು ಸೈಟು ಪಕ್ದಲ್ಲಿ ಒಂದು ಖಾಲಿ ಇತ್ತು ಅಲ್ಲಿಗೊಂದು ಮನೆ ಕಟ್ಸೋಣ ಅಂತ ಪ್ಲ್ಯಾನಲ್ಲಿದೀವಿ ಅದು ಈಗ ಅದಕ್ಕೆ ಏನೂಂದ್ರೆ ನಮ್ಮ ಹತ್ರ ಸ್ವಲ್ಪ ಅಷ್ಟೊಂದೆಲ್ಲ ಅಮೌಂಟ್ ಇಲ್ಲ ಹಾಗಾಗಿ ಅಟ್ ಲೀಸ್ಟ್ ಒಂದು ಒಂದು ಇಪ್ಪತ್ತು ಲಕ್ಷ ಲೋನ್ ಬೇಕು ಮೇಡಮ್ ಸದ್ಯಕ್ಕೆ ಆಯಿತಾ ಅದು ಲೋನ್ ಸಿಗ್ಬೋದಾ ನಿಮ್ಮಲ್ಲಿ ಇಪ್ಪತ್ತು ಲಕ್ಷ

ಓಮ್ ಲೋನಾ ಹ್ಞೂ ಓಕೆ ಹ್ಞೂ ಹ್ಞೂ ಏನೇನು ಡಾಕ್ಯುಮೆಂಟ್ ಬೇಕು ಮೇಡಮ್ ಓಕೆ ಓಕೆ ಓಕೆ ಹೌದಾ ಆಯಿತು ಮೇಡಮ್ ಅದೇ ಡಾಕ್ಯುಮೆಂಟ್ ಎಲ್ಲ ತೊಗೊಂಬಿಟ್ಟು ನಾನು ಬರ್ತೀನಿ ಸೊ ಒಂದು ಲೋನನ್ನ ಆದಷ್ಟು ಬೇಗ ಮಾಡಿಸ್ಕೊಡಿ ನೀವು ನಾವು ಈಗ ಬೇಗ ಸ್ವಲ್ಪ ಈಗ ಮಳೆ ಸ್ಟಾರ್ಟ್ ಆಗೋದ್ರಲ್ಲಿ ಈಗ ಮನೆ ಕಟ್ಟೋದಿಕ್ಕೆ ಸ್ಟಾಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಲೋನನ್ನ ಒಂದು ಅಪ್ರುವಲ್ ಮಾಡಿಸ್ಕೊಡಿ ಒಂದು ಒಂದು ಐದು ವರ್ಷಕ್ ಮಾಡಿಸ್ಕೊಡಿ ಲೋನನ್ನ ಸೊ ಒಂದು

ಹೌದಾ ಆಗ್ಬೋದಾ ಹೌದಾ ಹ್ಞೂ ಓಕೆ ಓಕೆ ನಂಗೆ ಅದೇ ಒಂದು ನಾನು ವೆಡ್ನಸ್ಡೇ ಬರೋದಕ್ಕೆ ಪ್ಲ್ಯಾನ್ ಮಾಡಿಕೊಳ್ತೀನಿ ಹಾಂ ಹೀಗೇ ಡಾಕಿಮೆಂಟ್ ಎಲ್ಲ ರೆಡಿ ಮಾಡಿಕೊಳ್ತೀನಿ ಅಷ್ಟರಲ್ಲಿ ಡಾಕಿಮೆಂಟ್ ರೆಡಿ ಮಾಡ್ಕೊಂಡು ಸೊ ತೊಗೊಂಡು ಬರ್ತೀನಿ ಹಾಂ ಇಲ್ಲ ಬ್ಯಾಂಕಿಗೆ ಬರ್ತೀನಿ ಮೇಡಮ್ ಡಾಕಿಮೆಂಟ್ ತೊಗೊಂಡು ಬಟ್ ನೀವು ಪ್ರೋಸಸ್ ಮಾತ್ರ ಡಿಲೇ ಮಾಡಬೇಡಿ ಬೇಗ ಮಾಡಿಸ್ಕೊಡಿ ಹೌದಾ ಸರಿ ಆಂ ಆಯ್ತು ತ್ಯಾಂಕ್ ಯು ಓಕೆ